ರೈತರು ಮಾಡಬಹುದಾದ ಅಥವಾ ಮಾಡಬಯಸುವಂಥ ಉಪ ಉಪಕಸಬುಗಳು ಹಲವಾರಿವೆ ಅಂದರೆ ರೈತರು ಹೈನುಗಾರಿಕೆ ಅಂದರೆ ದನ ಸಾಕುವುದು ಅದರ ಉಪಯುಕ್ತವಾದ ಹಾಲನ್ನು ತ ಇದು ಬೇಕಾದ ಹಾಗೆ ನಮಗೆ ಉಪಯೋಗ ಮಾಡ್ಬೋದು ಅದಕ್ಕೆ ತಕ್ಕಂತೆ ಈಗ ಅದನ್ನು ಮಾರಿಕೊಂಡು ಹಲವಾರು ಜೀವನವನ್ನ ತೆಗೆಸುವಂಥ ನಮ್ಮೊಂದು ಕಸುಬುಗಳು ಅಂತೆ ನಾವು ಇಲ್ಲಿ ಕೋಳಿ ನ ಊರಿನ ಕೋಳಿಗಳನ್ನ ಸಾಕಿದರು ಕೂಡ ಅದರಲ್ಲಿ ತುಂಬ ಉಪಯುಕ್ತವಾದ ನಮಗೆ ಬೆಂಬಲ ಬೆಲೆ ಸಿಕ್ತದೆ ಅದಕ್ಕೆ ತಕ್ಕಂತೆ ನಾವು ಹಲವಾರು ಹಲವಾರು ವಿಧದಲ್ಲಿ ಮಾಡಬಹುದಾದ ರೈತರು ಮಾಡಬಹುದಾದ ಉಪಕಸಬುಗಳು ತುಂಬ ಇವೆ ಅಂದರೆ ಮೊಲ ಸಾಕಾಣಿಕೆ ಅಥವಾ ಕೋಳಿ ಸಾಕಾಣಿಕೆ ಇನ್ನಿತರ ಕಸಬು ಉಪಕಸಬುಗಳು ತುಂಬ ಇರುವುದರಿಂದ ಅದರಿಂದ ನಮಗೆ ಉಪಯುಕ್ತವಾದ ಬೆಲೆಯು ಸಿಗ್ತದೆ ಅಂದರೆ ನಮ್ಮ ಜೀವನಕ್ಕೂ ಒಂದು ಹಾದಿ ಆಗ್ತದೆ ಅದಕ್ಕೆ ತಕ್ಕಂತೆ ನಾವು ರೈತರಾಗಿಯೂ ಕೂಡ ಅದನ್ನು ಅದರೊಟ್ಟಿಗೆ ಮಾಡಿಕೊಂಡು ಬಂದರೆ ನಮಗೆ ತುಂಬ ಅನಾನು ಅನುಕೂಲವಾಗ್ತದೆ ಆಗಿರುವಾಗ ಅದನ್ನು ಉಪಕಸಬು ಹಾಗೆ ಮಾಡಿಕೊಂಡು ನಮ್ಮ ಜೀವನ ತುಂಬ ಸಲೀಸಾಗಿ ನಾವು ಮಾಡಬಹುದು ಅದಕ್ಕೆ ತಕ್ಕಂತೆ ಉಪಕಸಬುಗಳುನ್ನು ನಾವು ಮಾಡುವುದರಿಂದ ನಮ್ಮ ಒಂದು ಕುಟುಂಬದ ಸಮಸ್ಯೆಗೆ ತುಂಬ ಬೆಂಬಲವನ್ನು ಕೊಟ್ಟು ನಮ್ಮ ಈಗಿನ ಸರಕಾರಗಳಿಂದ ಬರುವಂಥ ಅನುದಾನಗಳನ್ನು ತೆಗೆದುಕೊಳ್ಳಬಹುದು ಅದಕ್ಕೆ ತಕ್ಕಂತೆ ನಾವು ಬೇಕಾದ ಹಾಗೆ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗ್ಬೋದು ಅದಕ್ಕಂತೆ ಈ ಉಪಕಸಬುಗಳಿಂದಾಗಿ ನಮಗೆ ನಮ್ಮ ಜೀವನ ಮ ಉನ್ನತ ಮಟ್ಟದಲ್ಲಿ ಸಾಗಿಸುವಂಥ ಅನುಕೂಲವಾಗ್ತದೆ ಹಾಗೆಯೇ ನಮ್ಮ ಈ ರೈತರು ಮಾಡಬಹುದಾದ ಹಲವಾರು ವಿಧದ ಹಲವಾರು ಬಗೆಯ ಉಪಕಸಬುಗಳು ಇವೆ ಅದಕ್ಕೆ ತಕ್ಕಂತೆ ಸಸಿಗಳನ್ನು ನೆಟ್ಟು ಅದರಿಂದ ಉಪಯುಕ್ತವಾದ ನ ಬಸ್ ಉಪಯುಕ್ತವಾದ ಹಲ ವಸ್ತುಗಳನ್ನು ತೆಗೆದುಕೊಂಡು ಅದನ್ನು ಮಾಡಬಹುದು ಅದೆಂತ ಅದರಂತೆ ರೈತರು ಹಲವಾರು ವಿಧದಲ್ಲಿ ನಮಗೆ ತಮಗೆ ಬೇಕಾದ ಹಾಗೆ ಉಪಕಸಬುಗಳನ್ನು ಮಾಡ್ತಾ ಬರ್ತಾರೆ ಅಂತೆಯೇ ನಮ್ಮ ರೈತರು ಈ ಈ ಈ ದೈನಂದಿನ ಈ ಚಲನೆಯಲ್ಲಿ ನಮಗೆ ಬೇಕಾದ ಹಾಗೆ ನಮ್ಮ ಜೀವನವನ್ನು ಸಾಗಿಸಿಕೊಂಡು ಹೋಗುವಂಥ ನಮಗೆ ಬೇಕಾದ ಹಾಗೆ ನಾವು ಉಪಯುಕ್ತವಾಗಿ ಮಾಡಿಕೊಳ್ಳಬಹುದು ಅದಕ್ಕೆ ತಕ್ಕಂತೆ ನಮ್ಮ ಈಗಿನ ಸರಕಾರಗಳು ಕೂಡ ಅದಕ್ಕೆ ಬೇಕಾದ ಹಾಗೆ ನಮಗೆ ಅನುಕೂಲ ಮಾಡಿಕೊಡುತ್ತದೆ ಅದು ತಕ್ಕಂತೆ ನಮಗೆ ಬೇಕಾದ ಹಾಗೆ ನಾವು ಯಾವ ರೀತಿಯಲ್ಲಿ ಇರ್ತೆವೋ ಅದಕ್ಕೆ ತಕ್ಕಂತೆ ನಾವು ಉಪಕಸಬುಗಳನ್ನು ಮಾಡಿಕೊಂಡು ಬಂದರೆ ನಮಗೆ ತುಂಬ ಅನುಕೂಲ ಆಗುವಂಥ ಇ ಇರ್ತದೆ ಆ ಪ್ರಕಾರ ನಾವು ರೈತರು ಮಾಡಬಹುದಾದ ಅಥವಾ ಮಾಡಬಯಸುವಂಥ ಉಪಕಸಬುಗಳು ತುಂಬ ಇರುವುದರಿಂದ ನಮಗೆ ಬೇಕಾದ ಹಾಗೆ ನಾವು ಉಪಕಸಬುಗಳನ್ನ ಮಾಡಿಕೊಂಡು ಬರಬಹುದೆಂದು ತಿಳಿಸಲು ಹೇಳ್ತಾ ಇಚ್ಛೆ ಪಡುತ್ತಾ